ಹಲೋ ಹಲೋ ಮೇಡಮ್ ಸಂಜಯ್ ಅಂತ ಟೂರಿಸಮ್ನಿಂದ ಟ್ರಾವೆಲ್ ಮ್ಯಾಮ್ ಅದೇ ಮೇಡಮ್ ನಾನು ಇಲ್ಲಿ ತುಮಕೂರಿಗೆ ಬಂದಿದ್ದೆ ಮ್ಯಾಮ್ ಬೇರೆ ಸ್ಟೇಟ್ ನನಗಿಲ್ಲಿ ಆಂಧ್ರ ಹಾಂ ಮೇಡಮ್ ಹಾಂ ಹಾಂ ಮೇಡಮ್ ಆಂಧ್ರದಿಂದ ಬಂದಿದ್ದೀನಿ

ಅದೇ ಮೇಡಮ್ ನನಗೊಂದು ಫುಡ್ ಊಟಕ್ಕೆ ಹೋಟೆಲ್ ಬೇಕಿತ್ತು ಮ್ಯಾಮ್ ಒಂದು

ಈವಾಗ ತುಮಕೂರಲ್ಲಿ ಇದ್ದೀನಿ ಮ್ಯಾಮ್ ಒಂದು ರೋಡ ರೋಡಲ್ಲಿ ರೋಡಲ್ಲಿದ್ದೀವಿ ಅದೇ ಸೀಫುಡ್ ಒಂದು ಬೇಕಿತ್ತು ಚೀಪಾಗಿರೋದು ಚೀಫ್ ಚೀಪ್ ಎಂಡ್ ಬೆಸ್ಟಾಗಿರೋದು ಯಾವ್ದಾದ್ರೂ ಒಂದು ಫುಡ್ಡ ಫುಡ್ ರೆಸಾರ್ಟ್ ಬೇಕಿತ್ತು ಮ್ಯಾಮ್ ನೋಡಿ ಮೇಡಮ್ ಒಂದು ರೇಂಜಿಗೆ ರೇಟೇರ್ಸಿ ನಾರ್ಮಲಾಗಿ ಚೀಪಿರ್ಲಿ ಅಂತ

ನಾನ್ವೆಜ್ ಮೇಡಮ್ ಹಾಂ ಮೇಡಮ್

ಸರಿ ಮೇಡಮ್ ಆಯಿತು ಮೇಡಮ್ ಅಡ್ರಸ್ ಹೇಳ್ತೀರಾ ಮ್ಯಾಮ್ ಅದು ರೂಟ್ ಗೊತ್ತಾಗಲಿಲ್ಲ ನನ್ನ ಕಾರಿದೆ ಗಾಡೀಲಿ ಬಂದಿದ್ದೀನಿ ಮ್ಯಾಮ್ ನಾನು ಹಾಂ ನನ್ನದೇ ಓನ್ ಹೌದಾ ಮ್ಯಾಮ್ ಸರಿ ಮೇಡಮ್ ಆಯಿತು ಥ್ಯಾಂಕ್ ಯು